ಎರಡು ಲಕ್ಷದ ಎಪ್ಪತ್ತು ಸಾವಿರದ ಮೂನ್ನೂರ ತೊಂಬತ್ತ ನಾಲ್ಕು ನಾಲ್ಕು ಲಕ್ಷದ ಮೂವತ್ತ ಮೂರು ಸಾವಿರದ ಇನ್ನೂರ ಎಂಬತ್ತೆಂಟು ಏಳು ಲಕ್ಷದ ಎಂಬತ್ತೇಳು ಸಾವಿರದ ಮೂನ್ನೂರ ಇಪ್ಪತ್ತ ಎರಡು ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ನೂರ ಮೂವತ್ತೆಂಟು ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತ ಒಂದು